ನನ್ನ ದೃಷ್ಟಿಯಲ್ಲೀ ಅವಸಾನ ಹೊಂದುತ್ತಿರುವ ಹಾಗು ರಕ್ಷಿಸಲೇಬೇಕಾದ ಭಾರತೀಯ ಕಲಾ ಪ್ರಕಾರದಲ್ಲಿ ಮೊದಲ್ನೇದಾಗಿ ಭರತನಾಟ್ಯ ನೀವು ಆಶ್ಚರ್ಯ ಪಡ್ಬೋದು ಏನು ಭರತನಾಟ್ಯದ ಬಗ್ಗೆ ತುಂಬ ಜನ ಈಗೆಲ್ಲ ಅಭ್ಯಾಸ ಮಾಡ್ತಾಯಿದ್ದಾರೆ ಕಾರ್ಯಕ್ರಮಗಳ್ ಕೊಡ್ತಾಯಿದ್ದಾರೆ ಆದರೂ ಯಾಕೆ ಅವಸಾನ ಹೊಂದಿದೆ ಈ ಅನುಮಾನ ಯಾಕೆ ಬಂತು ಅಂತ ಅಂದು ಕೇಳ್ಬೋದು ಆದರೆ ಭರತನಾಟ್ಯ ನಿಜವಾಗಲೂ ಭರತ ಮುನಿಯೇ ಅದನ್ನ ಪ್ರಸ್ತುತ ಪಡ್ಸಿದ ಅದನ್ನಾ ಅದನ್ನು ಕಂಡಿಡಿದ ಮನುಷ್ಯ ಕಂಡಿಡಿದ ಮುನಿ ಅದನ್ನು ಆದರೆ ಇವಾಗ ಬಹಳ ಜನ ಅದು ಒಂಥರ ಏನೋ ಒಂದೂ ಹವ್ಯಾಸವಾಗಿ ಇಟ್ಕೊಂಡಿದ್ದಾರೆ ಆದರೆ ಅದ್ರಲ್ಲಿ ನಿಜವಾದ ಅರ್ಥದಲ್ಲಿ ಅದರಲ್ಲಿ ಅದನ್ನು ಅಭ್ಯಾಸ ಮಾಡ್ತಾಯಿಲ್ಲ ಅಂತ ನಂಗೆ ಗಂಭೀರವಾಗಿ ಅನ್ನಿಸುತ್ತೆ ನನಗೆ ಏಕೆಂದ್ರೆ ನಾವೂ ಸಾಗರ ಸಂಗಮ ಮತ್ತೊಂದು ಒಂದು ನಾವು ಚಿತ್ರ ಚಲನಚಿತ್ರ ತೆಲುಗ್ನಲ್ಲಿ ಬಂದಿತ್ತು ನಮ್ಮ ಅದರಲ್ಲಿ ಅದರಲ್ಲಿ ಒಂದು ಶಂಕರ್ ನಮ್ಮ ಸನ್ಮಾನ್ಯ ಚಿತ್ರ ಕಮಲ ಹಾಸನ್ ಅವರು ಒಂದು ಒಂದು ಹೇಳ್ತಾರೆ ಶ್ಲೋಕ ಒಂದು ಉದ್ಧಾರ ಮಾಡ್ತಾರೆ ಏಕೆಂದ್ರೆ ಯಾಕೆ ಕಲೀತಾ ಇರೋವ್ರೂ ಒಬ್ಬ ಹೇಳ್ತಾಳೆ ನಾಟ್ಯನ ಕಲಾವಿದೆ ಆಕೆ ಏನೋ ಒಂದು ಪ್ರಸಿದ್ಧಿಗೋಸ್ಕ್ರ ಅದನ್ನ ಮಾಡ್ತಾಯಿದ್ದಾರೆ ನಿಜವಾಗಲೂ ಅದ್ರಲ್ಲಿ ಆಸಕ್ತಿ ಇರೋದಿಲ್ಲ ಅವಾಗ ಒಂದು ಅದರಲ್ಲಿ ಒಂದು ಒಂದೂ ಇದನ್ನು ಉದ್ಧರಿಸ್ತಾರೆ ಒಂದು ಶ್ಲೋಕವನ್ನ ಹೇಳ್ತಾರೆ ಯಥೋ ಹಸ್ತಸ್ತಥೋ ದೃಷ್ಟಿಃ ಯಥೋ ದೃಷ್ಟ್ಯಸ್ತಥೋ ರಸಃ ಯಥೋ ರಸವೋ ತಥೋ ಭಾವಃ ಯಥೋ ಭಾವಸ್ತತೋ ರಸಃ ಅಂತಂದ್ಬಿಟ್ಟು ತೋ ಬ ಯಥೋ ಭಾವಸ್ತತೋ ಹೀಗೆ ಅದರಲ್ಲಿ ನಾವೂ ನಿಜವಾಗಿ ಗಂಭೀರ್ವಾಗಿ ಆಲೋಚನೆ ಮಾಡಬೇಕಾದ್ರೆ